ಹಲೋ ಹೇಳಿ ಯಾರು ಹೌದು ಹಾಂ ಏನಾಗಬೇಕಿತ್ತು ಹೌದಾ ನೀವು ಬ್ಯಾಂಕ್ ಖಾತೆ ತೆರೆಯಲಿಕ್ಕೆ ನೀವು ಒಂದು ಇಂಪಾರ್ಟೆಂಟಾಗಿ ಆಧಾರ್ ಕಾರ್ಡ್ ಮತ್ತು ನಿಮ್ಮದು ರೇಶನ್ ಕಾರ್ಡ್ ಪಾನ್ ಕಾರ್ಡ್ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ ಮತ್ತು ಒಂದು ನಾಲ್ಕು ಫೋಟೋ ಬೇಕು ಆಯಿತಾ ಇದೆಲ್ಲ ಇದೆಯಾ ನಿಮ್ಮ ಹತ್ರ ಹಾಂ ನೀವು ಯಾವಾಗ ಈ ಬ್ಯಾಂಕಿಗೆ ಬರ್ಬೋದು ಹಾಂ ಎ ಟಿ ಎಂ ಸೌಲಭ್ಯ ಇದೆ ಕ್ರೆಡಿಟ್ ಕಾರ್ಡ್ ಸೌಲಭ್ಯ ಇದೆ ನಿಮಗೆ ಬ್ಯಾಂಕಲ್ಲಿ ಎಲ್ಲ ಫೆಸಿಲಿಟಿ ಕೂಡ ಸಿಕ್ತದೆ ಲೋನ್ ಫೆಸಿಲಿಟಿ ಇದೆ ಹಾಂ ನೀವು ಲೋನ್ ತೆಗಿಬೇಕಾದರೆ ನಿಮಗೆ ನಾಮಿನಿಸ್ ಅಂದರೆ ಜಾಮೀನು ಅಂತ ಯಾರಾದರೂ ಒಂದೆರಡು ಜನ ಬೇಕಾಗ್ತದೆ ಆಯಿತಾ ಹ್ಞೂ ಯಾಕೆಂದರೆ ಜಾಮೀನು ಇಲ್ಲದೇ ನಾವು ಯಾವ ಬ್ಯಾಂಕ್ ಕೂಡ ಲೋನ್ ಕೊಡಲಿಕ್ಕೆ ಆಗುವುದಿಲ್ಲಲ್ಲ ಮತ್ತು ಎಲ್ಲ ಥರದ ಸ ಎಲ್ಲ ಥರದ ಸೌಲಭ್ಯ ಇದೆ ಬಡ್ಡಿ ಸ್ವಲ್ಪ ಎಸ್ ಬಿ ಐಯಲ್ಲಿ ಕಡಿಮೆಯೇ ಇದೆ ಹೇಳುವಷ್ಟೇನಿಲ್ಲ ಒಂದು ಥರ್ಟೀನ್ ಪರ್ಸೆಂಟ್ ನಿಮಗೆ ಬಡ್ಡಿಯಿಂದ ನಾವು ಕೊಡ್ತೇವೆ ಓಕೆ ಓಕೆ ಬನ್ನಿ ಆದರೆ ಬರುವಾಗ ಮಾತ್ರ ನೀವು ನೆನಪಲ್ಲಿ ಮಾತ್ರ ಇದೆಲ್ಲ ನಾನು ಹೇಳಿದ ಪತ್ರವನ್ನು ತರಬೇಕಾಗ್ತದೆ ಒಂದು ಆಧಾರ್ ಕಾರ್ಡ್ ರೇಶನ್ ಕಾರ್ಡ್ ಪಾನ್ ಕಾರ್ಡ್ ಇದೆಲ್ಲ ಆಯಿತಾ ಮತ್ತು ಯಾರಾದರೂ ನಿಮ್ಮದರಲ್ಲಿ ಬೇರೆಯವರಿಗೆ ಖಾತೆ ಓಪನ್ ಮಾಡಬೇಕಂತ ಇದ್ದರೂ ಕೂಡ ನೀವು ಬರ್ಬೋದು ಆಯಿತಾ ಓಕೆ ಸರಿ ಆಯ್ತು ಹಾಂ ನಾಲ್ಕು ಫೋಟೋ ತನ್ನಿ ಓಕೆ ಯಾವಾಗ ಬರ್ತೀರಿ ಹಾಂ ಖಂಡಿತ ಬನ್ನಿ ಆಯಿತಾ ಯಾಕೆಂದರೆ ನೀವು ಅಲ್ಲಿ ಒಬ್ಬರು ಒ ಡೆಸ್ಕ್ ಹತ್ತಿರ ಒಂದು ರಮೇಶ ಅಂತ ಇದ್ದಾರೆ ಅವರನ್ನು ನೀವು ಸಂಪರ್ಕಿಸಿದರೆ ಅವರು ಎಲ್ಲ ಅದರ ಬಗ್ಗೆ ನಿಮಗೆ ಹೇಳ್ತಾರೆ ಆಯಿತಾ ಓಕೆ ಸರಿ